ನಮ್ಮ ಜಿಲ್ಲೆಯಲ್ಲಿರುವ ಸ್ಟೇಡಿಯಮ್ ಮೈದಾನಗಳಲ್ಲಿ ಹೆಚ್ಚಾಗಿ ನಡಿಯುವಂಥದ್ದು ಕ್ರಿಕೆಟ್ ಪಂದ್ಯಾಟ ಮತ್ತು ರಾಷ್ಟ್ರೀಯ ಕಾರ್ಯಕ್ರಮಗಳು ಅಂತೇಳಿದರೆ ಆಳ್ವಾಸ್ ನುಡಿಸಿರಿ ನಡೀತದೆ ಅವರ ಮೈದಾನದಲ್ಲಿ ಉಡುಪಿ ಜಿ ಉತ್ಸವ ನಡಿತದೆ ಉಡುಪಿ ಮಂಗಳ ಉಡುಪಿ ದಕ್ಷಿಣ ಕನ್ನಡ ಕರಾವಳಿ ಉತ್ಸವ ಅಂತ ಹೇಳಿ ನಡಿತದೆ ಇದೆಲ್ಲ ಕಾರ್ಯಕ್ರಮಗಳು ನೋಡಲು ತಂಡೋಪತಂಡವಾಗಿ ಸಾವಿರಾರು ಲಕ್ಷಾಂತರ ಜನರು ಇಲ್ಲಿಗೆ ಆಗಮಿಸುತ್ತಾರೆ ಮನೋರಂಜನಾ ಕಾರ್ಯಕ್ರಮದ ಜೊತೆಗೆ ಕೆಲವು ಆಟ ಆಟದ ಒಂದು ಕಾರ್ಯಕ್ರಮಗಳು ಕೂಡ ಇದರಲ್ಲಿ ಇರ್ತವೆ ನಂತರದಲ್ಲಿ ಯಾವುದೇ ರೀತಿಯ ಕ್ರೀಡಾ ಸ್ಪರ್ಧೆಗಳು ಯಾವುದೇ ಸಂಘ ಸಂಸ್ಥೆಗಳು ನಡೆಯುವಂಥ ಕ್ರೀಡಾ ಸ್ಪರ್ಧೆಗಳು ಸಹ ಮೈದಾನದಲ್ಲಿ ನಡೆಯುತ್ತದೆ